ನಮಸ್ತೆ ನಮ್ದು ಸಂತೇದು ಜಿ ಎಸ್ ಟೀ ರಿಟರ್ನನ್ನು ಈ ತಿಂಗಳ ಮೂವತ್ತರೊಳಗೆ ಫೈಲ್ ಮಾಡಬೇಕಂತ ಹೇಳಿದ್ದರು ಈಗ ಪ್ರತಿಯೊಬ್ರಿಗೂ ಒಂದೊಂದು ಇದು ಕೊಡ್ತೇನೆ ಒಬ್ಬರಿಗೆ ಸೇಲ್ಸಲ್ಲಿ ಒಂದೆರಡು ಜನ ಮತ್ತು ಮಾರ್ಕೆ ಮಾರ್ಕೆಟಿಂಗಲ್ಲಿ ಒಂದಿಬ್ಬರು ಅದನ್ನು ಇದು ಮಾಡಿ ಈ ತಿಂಗಳು ಮೂವತ್ತು ತಾರೀಖು ಒಳಗೆ ನನಗೆ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ